ಕಳೆದ ಒಂದು ವರ್ಷದಿಂದ ನಮ್ಮ ಬಳಗದಲ್ಲಿ ನಮ್ಮ ಸಂಬಂಧಿಕ್ರ ಮನೆಯಲ್ಲಿ ಮದಿವೆ ಮದುವೆ ಇತ್ತು ಆ ಮದುವೆಗೆ ಅವ್ರಿಗೆ ಅನಾನುಕೂಲತೆ ಕಾರಣ ದುಡ್ಡು ಸಮಸ್ಯೆ ದುಡ್ಡಿನ ಸಮಸ್ಯೆ ಆಯ್ತು ನನ್ನ ಹತ್ತಿರ ಬಂದರು ಒಂದು ಅವರು ನಮಗೆ ಬೀಗ್ರು ಆಗಬೇಕು ದುಡ್ಡು ಕೇಳಕೆ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡು ಮ ಅನಿವಾರ್ಯ ಪ್ರಸಂಗದಲ್ಲಿ ದುಡ್ಡು ಕೇಳಿದರು ಆ ಟೈ ಆ ಸಮಯ್ದಾಗೆ ನನ್ನ ಹತ್ತಿರ ದುಡ್ಡು ಇರಲಿಲ್ಲ ನನ್ನತ್ತಿರ ದುಡ್ಡು ಇರ್ಲಿಲ್ಲ ಅದಕ್ಕೆ ನಾನು ನನಗೆ ಕೇಳಿ ಇಲ್ಲ ಅನಿವಾರ್ಯ ಇದೆ ನನಗೆ ದುಡ್ಡು ಬೇಕು ಕೊಡಿರಿ ಸಹಾಯ ಮಾಡಿರಿ ಅಂದರು ನನತ್ತಿರ ನಾನು ವ್ಯಾಪಾರದಲ್ಲಿ ದುಡ್ಡು ಹಾಕಿದ್ದ ಕಾರಣ ನನ್ನ ಕಡೆ ದುಡ್ಡೇ ಇರಲಿಲ್ಲ ಈ ಕಾರಣಕ್ಕಾಗಿ ನಾ ಇದ್ದ ಹಕ್ಕಿಕತ್ತನ್ನು ಅವರ ಒಂದು ಅವ್ರಿಗೇ ಗೊತ್ತು ನಾನು ಯಾವುದು ಮುಚ್ಚು ಮರೆ ಇಲ್ಲದೆ ಮಾತಾಡ್ತೀನಿ ಅನ್ನೋದು ಅವ್ರಿಗೂ ಗೊತ್ತಿತ್ತು ನನ್ನ ಬಗ್ಗೆ ಅವ್ರಿಗೂ ಭಾಳ ಮಾಹಿತಿ ಇದೆ ಗೊತ್ತಿತ್ತು ಆದರೇ ಆ ಸಮಯ್ದಲ್ಲಿ ಆ ಸಮಯ್ದಾಗೆ ನಾನು ಅವರಿಗೆ ದುಡ್ಡಿನ ಸಹಾಯ ಮಾಡಬೇಕಾದ್ರೆ ನಾವು ಯಾವಾಗಾರು ವ್ಯಾಪಾರಕ್ಕಾಗಿ ಕೆಲವು ಮನಿ ಲ್ಯಾಂಡರ್ ಕಡೆ ದುಡ್ಡು ತಗೋತ ಇದ್ವಿ ಪ್ರೈವೇಟಿನಲ್ಲಿ ಆವಾಗ ನಾ ಅವ್ರನ್ನ ವಿಚಾರ ಮಾಡ್ತೀನಿ ಅಂತ ಹೇಳಿದರು ಅವರು ಮನಿಯಲ್ಲಿಂದ ಬಂಗಾರ ಸಾಮಾನು ತಂದಿದ್ದರು ಗಿರವಿ ಇಡಲಿಕ್ಕೆ ಗಿರವಿ ಇಡ್ಲಿಕ್ಕೆ ಬಂಗಾರ ಸಾಮಾನು ತಂದು ಇವ್ನ ತೋಗಳ್ರಿ ಅಂದರು ಅವ್ರಿಗೆ ನನಗೆ ಭಾಳ ಕೇವಾ ಮನಿ ಲ್ಯಾಂಡರಿಗೆ ನನಗ ಭಾಳ ಫ್ರೆಂಡ್ಶಿಪ್ ಇರೋದರಿಂದ ಅವರು ನನಗೆ ದುಡ್ಡು ಕೊಡಲಿಕ್ಕೆ ಏ ಆಭರ್ಣಗಳೇನು ಬೇಡ ಹಾಗೇನೆ ಒಂದು ಹಾಳೆನಲ್ಲಿ ಬರ್ದು ಕೊಟ್ಟುಬಿಡು ಆಮೇಲೆ ಮೂರು ತಿಂಗ್ಳು ಹೇಳಿದ್ವಿ ಮೂರು ತಿಂಗ್ಳನಲ್ಲಿ ಕೊಟ್ಟುಬಿಡಪ್ಪ ಆಯ್ ಅಂದರು ಆಯ್ತು ಅಂತಹೇಳಿ ನಾನು ಆ ಬಂಗಾರ ಸಾಮಾನು ಮದ್ವೆ ಟೈಮು ಮತ್ತೆ ಯಾರಾದ್ರು ಮದ್ವೆ ಟೈಮಲ್ಲೇ ಕೆಲ್ವರು ಆಭರ್ಣಗಳನ್ನು ಬಾಜು ಮನೆಯವ್ರ ಹತ್ರ ಕೈಗಡ ಇಸಕೊಂಡು ಹಾಯ್ಕ್ಯಂಡು ಬೀಗ್ರ ಎದುರಿಗೆ ಚೆನ್ನಾಗಿರಲಿಕ್ಕೆ ಹೆಣ್ಣು ಮಕ್ಕಳು ಪ್ರಯತ್ನಪಡ್ತಾರೆ ಅದು ಹೆಣ್ಮಕ್ಳ ಗುಣ ಶ್ರೀಮಂತ್ರು ಇದ್ರೂ ಅವರು ಆ ಲೆವೆಲ್ನಲ್ಲಿ ಮಾಡ್ತಾರೆ ಬಡವ್ರು ಇದ್ರೂ ಆ ಲೆವೆಲ್ನಲ್ಲಿ ಮಾಡ್ತಾರೆ ಇದು ಹೆಣ್ಣು ಮಕ್ಳಗೆ ಒಂದು ಗುಣ ಅದು ಆ ಪ್ರಕಾರ ನಾನು ಏನಂತೇಳಿದೆ ಅವ್ನಿಗೆ ಏನು ಆಜು ಬಾಜು ಮನ್ಯಾಗೆ ಇಸಕೊಂಡು ಸಿಂಗಾರ ಮಾಡ್ಕ್ಯಂಡು ನಾಲ್ಕು ಮಂದಿಲಿ ಶೋಭೆ ಕಾಣ್ತಾರೆ ಆದರು ಈಗ ಒತ್ತೆ ಇಟ್ಟರೆ ಚಲೋ ಅಲ್ಲಂತ ನಾನು ಅವ್ರಿಗೆ ಆಭರಣನ ವಾಪಾಸ್ಸು ಕೊಟ್ಟು ನನ್ನ ರಿಸ್ಕಿನ ಮೇಲೆ ದುಡ್ಡು ಕೊಡಿಸಿದೆ ನನ್ನ ರಿಸ್ಕಿನ ಮೇಲೆ ದುಡ್ಡು ಕೊಡಿಸಿದ್ದು ಅವ್ರು ಮೂರು ತಿಂಗ್ಳು ಆಯ್ತು ಆರು ತಿಂಗ್ಳು ಆಯ್ತು ವರ್ಷ ಹೋಯ್ತು ಎರಡು ವರ್ಷ ಹೋಯ್ತು ಹತ್ತು ವರ್ಷ ಆದರು ದುಡ್ಡು ಕೊಡಲಿಲ್ಲ ಹತ್ತು ವರ್ಷನೂ ದುಡ್ಡು ಕೊಡಲೇ ಇಲ್ಲ ಬಡ್ಡಿನು ಕಟ್ಟಲಿಲ್ಲ ಹತ್ತು ಹನ್ನೊಂದು ವರ್ಷ ನಾನು ಅದ್ರ ದುಡ್ಡಿನ ಬಡ್ಡಿ ಕಟ್ಟಿದ್ದೀನಿ ದುಡ್ಡಿನ ಕಿನ್ನ ಮೂರು ನಾಲ್ಕು ಪಟ್ಟು ಬಡ್ಡಿ ಕಟ್ಟಿದ್ದೀನಿ ಕೊನೆಗೂ ನನಗೆ ದುಡ್ಡು ಕೊಡಲಿಲ್ಲ ಅವರು ಅದು ಇದು ನನ್ನ ಜೀವನದಲ್ಲೆ ಅದು ಒಂದು ಅನುಭವ ಏನಂದ್ರೆ ಸಹಾಯ ಮಾಡಿರಿ ಅಂತ ಬಂದೋರಿಗೆ ಸಹಾಯ ಮಾಡಬೇಕೊ ಮಾಡಬಾರ್ದೊ ಮಾಡ್ಬೇಕು ಧರ್ಮ ಅದು ಒಬ್ರಿಗೆ ಒಬ್ಬರು ಸಹಾಯ ಮಾಡೋದು ಧರ್ಮ ಖರೆ ಆದರೆ ಇಂಥ ಜನರು ಇರೋದರಿಂದ ಸಹಾಯ ಮಾಡಬಾರ್ದು ಅನಿಸುತ್ತೆ ಅದ್ರಿಂದ ನಾ ಎಷ್ಟು ಕಷ್ಟ ಪಟ್ಟಿದ್ದೀನಿ ಅಂದ್ರೆ ಕೆಲವು ಟೈಮೂ ದುಡ್ಡಿನ ನನ್ಗೂ ದುಡ್ಡಿನ ಅಭಾವ ಇರೋದರಿಂದ ನಾನು ಕೆಲವು ಸಲ ರಾಷನ್ ಕೂಡ ಮನಿಗೆ ಒಯ್ಲಿಕ್ಕೆ ಎರಡು ಎರಡು ದಿನ ಲೇಟ್ ಮಾಡಿ ಒಯ್ದಿದ್ದೀನಿ ಹಿಂಗೆ ಎಲ್ಲ ಸಮಶಸ್ಯೆಗಳನ್ನು ಫೇಸ್ ಮಾಡಿದ್ದೀನಿ ಮದುವೆ ಅವರೇನೋ ಮದ್ವೆ ಮಾಡ್ಕೊಂಡ್ರು ಮಕ್ಕಳಿಗೆ ಅವ್ರ ಮಕ್ಕಳು ಕೂಡ ಈಗೇನು ಮದ್ವೆ ಮಾಡ್ಕ್ಯಂಡರ ಮಕ್ಳು ಮಕ್ಕಳ ಹಡೆದಿದ್ದಾರೆ ಅಮ್ಮ ಅಜ್ಜ ಆಗಿದ್ದಾರೆ ಆದ್ರೂ ಇನ್ನು ದುಡ್ಡು ನನಗೆ ಕೊಡಲಿಲ್ಲ ಕೈ ಬಿಟ್ಟು ಬಟ್ಟಿದ್ದೀನಿ ನಾನು ಹೆಲ್ಪ್ ಮಾಡಬೇಕೋ ಮಾಡಬಾರ್ದೊ ಮಾಡಬೇಕು ಧರ್ಮ ಮಾಡ್ಬಾರ್ದು ಅನ್ನದು ಯಾಕಂದ್ರೆ ಯಾರು ದುಡ್ಡು ಕಟ್ಕಂಡು ಜೀವನ ಮಾಡ್ಸ್ಯಾರು ಎಲ್ಲ ಮದ್ವೆ ಮುಂಜಿ ಇಂಥ ಸಮಯದಲ್ಲಿ ದುಡ್ಡಿನ ಸಮಸ್ಯೆಗಳು ಸ್ವಲ್ಪ ಹೆಚ್ಚಾಗಿ ಆಗ್ತಾವೆ ಯಾ ಲೆವಲ್ ಮಂದಿ ಇರ್ತಾರೆ ಅವ್ರು ಅವ್ರಿಗೆ ಆ ಲೆವಲ್ನಲ್ಲಿ ತೊಂದರೆ ತಾಪತ್ರಯಗಳು ಇರ್ತವೆ ಬಡವ್ರು ಬಡತನದಿಂದ ಸಮಸ್ಯೆ ಆದರೆ ಶ್ರೀಮಂತ್ರಿಗೆ ಶ್ರೀಮಂತ್ರ ಕೋಟ್ಯಾಧೀಶನಿಗೆ ಕೋಟಿಗಟ್ಟಲೆ ಸಮಸ್ಯೆ ಬರತ್ತೆ ಇದು ನನ್ನ ತಿಳುವಳಿಕೆ ನಾನು ಕಂಡುದ್ದೂ ಉಂಟು ಈ ಇಂಥ ಪ್ರಸಂಗದಲ್ಲಿ ಹೆಲ್ಪ್ ಮಾಡಬೇಕೊ ಮಾಡಬಾರ್ದೊ ಅದೇ ನನಗೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ